ಸಾಕು ಪ್ರಾಣಿಗಳಂದರೆ ನನಗೂ ತುಂಬಾ ಇಷ್ಟ ಯಾವ್ದ್ಯಾವುದು ಅಂತಂದರೆ ಹಸುಗಳು ನಾಯಿ ಬೆಕ್ಕು ಹಸು ಹಸುನೂ ಸಾಕಿದೀವಿ ನಮ್ಮ ಮನೇಲಿ ಅವು ಹೇಗೆ ಅಂತಂದರೆ ಅವು ಮೂಕ ಪ್ರಾಣಿಗಳಾದರೂನು ನಾವೆಷ್ಟು ನಾವು ಒಂದು ಸಲ ಅದಕ್ ಒಂದು ಸ್ವಲ್ಪ ಪ್ರೀತಿ ತೋರಿಸಿದ್ವಿ ಅಂತಂದರೆ ಅವು ಮತ್ತಷ್ಟು ಪ್ರೀತಿನ ನಮಿಗೆ ತೋರಿಸ್ತವೆ ಅವಕ್ಕೆ ಭೇದಭಾವ ಅಂತ ಇರೋಲ್ಲ ಯಾರು ಅವ್ರನ್ನ ಚೆನ್ನಾಗಿ ನೋಡ್ಕೊತಾರೊ ಅವ್ರಿಗೆ ತುಂಬ ಚೆನ್ನಾಗಿ ಪ್ರೀತಿ ಕೊಡ್ತವೆ ಮತ್ತು ಈ ಗೋಮಾತೆನ ಕೆಲ್ವೊಬ್ರು ತುಂಬ ಸ್ವಾರ್ಥಕ್ಕೆ ಬಳ್ಸ್ಕೊತಾರೆ ಕೆಲ್ವೊಬ್ರು ಜನ ಅದು ಅದು ಅದರಿಂದ ಯೂಸ್ ಆಗೋವರೆಗೂ ಮಾತ್ರ ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳೋದು ಎಲ್ಲ ಮಾಡಿ ಮತ್ತೆ ಅದು ಅದರಿಂದ ಏನೂ ಯೂಸಿಲ್ಲ ಅಂತ ಗೊತ್ತಾದಾಗ ಅದನ್ನು ಬೇರೆ ಥರ ಯೂಸ್ ಮಾಡ್ಕೊಳ್ಳುದುದನ್ನೆಲ್ಲ ಮಾಡ್ತಾರೆ ಅದೊಂದು ತುಂಬ ಕಠೋರವಾದ ವಿಷಯ ಇಷ್ಟ ಆಗದೆಲೆ ಇರುವಂಥ ಒಂದು ವಿಷಯ ಅದು ಮತ್ತೆ ಅದು ಬಿಟ್ಟರೆ ನಾಯಿ ಬೆಕ್ಕು ಮನೇಲ್ಲಿ ನಮ್ಮ ಮನೇಲ್ಲೂ ನಾಯಿ ಬೆಕ್ಕು ಇದಾವೆ ಎರಡೂ ಮತ್ತು ಎಲ್ಲರೂ ಹೇಳ್ತಾರೆ ನಾಯಿ ಬೆಕ್ಕು ಎರಡೂ ಕಿತ್ತಾಡ್ತವೆ ಅಂತ ಆದರೆ ಅವೂನು ಪ್ರೀತಿಯಿಂದ ಇರೋದನ್ನ ನಾನು ನೋಡಿದೀನಿ ನಮ್ಮ ಮನೇಲ್ಲಿ ಹಂಗೇ ಇದ್ದಾವೆ ಎರಡೂ ನಾಯಿ ತುಂಬ ನಿಯತ್ತಿನ ಪ್ರಾಣಿ ಅದಕ್ ಒಂದು ಸಲ ಏನಾದರೂ ಏನೋ ಬಿಸ್ಕೆಟ್ ಹಾಕೋದು ಹಾಲಾಕೋದು ಮಾಡಿದ್ರೆ ನೆಕ್ಸ್ಟ್ ಡೇ ನಿಮ್ಮ ಹಿಂದೇನೆ ಬರುತ್ತೆ ನೀವು ಏನು ಏನಾದರೂ ಒಂದು ಒಳ್ಳೆದು ಮಾಡಿದ್ರೆ ಅದು ಯಾವತ್ತಿದ್ದರೂನು ನಿಮ್ಮ ಜೊತೆ ಇರುತ್ತೆ ನಿಮ್ಮ ಖುಷೀಲಿ ನಿಮ್ಮ ಜೊತೆ ಇರುತ್ತೆ ನಿಮ್ಮ ದುಃಖದಲ್ಲೂ ನಿಮ್ಮ ಜೊತೆ ಇರುತ್ತೆ ಮನುಷ್ಯನಿಗಿಂತ ನಾಯಿ ಇವಾಗ ತುಂಬ ನಿಯತ್ತಿನ ಪ್ರಾಣಿ ಮನುಷ್ಯನ ಜೊತೆ ನಾವು ಅವು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹಿಂಗೇ ಇರ್ತಿ ಹಿಂಗ್ ರಿಯಾಕ್ಟ್ ಮಾಡ್ತಾರವರು ನಮ್ಮ ಜೊತೆ ಯಾವಾಗ ಹೆಂಗೆ ಇರ್ತಾರೆ ಅಂತ ಆದರೆ ಒಂದು ನಾಯಿ ಗೆ ನೀವು ಆ ಪ್ರೀತಿನ ಅದು ನಾಯಿಗೆ ತೋರಿಸಿದ್ರಿ ಅಂತ ಅಂದರೆ ಅದು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ ನಿಮ್ಮನ್ನ ನಿಮ್ಮ ನಿಮ್ಮ ಜೊತೆ ಯಾವಾಗ್ಲು ಇರತ್ತೆ ನಿಮ್ಮ ನೀವು ದುಃಖದಲ್ಲಿದ್ದಾಗುನೂ ಬಂದು ಕೇರ್ ಮಾಡುತ್ತೆ ಇದುಕ್ಕೊಂದು ಒಳ್ಳೆಯ ಮೂವಿ ಅಂತಂದರೆ ಚಾರ್ಲಿ ಮೂವಿ ಅಂತ ಬಂತು ಅದ್ರಲ್ಲಿ ತುಂಬ ಚೆನ್ನಾಗಿ ತೋರ್ಸಿದ್ದಾರೆ ನಾಯಿ ಪ್ರೀತಿಯು ಒಡನಾಟ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ನಾಯಿಗಳು ಮತ್ತು ಬೆಕ್ಕು ಬೆಕ್ಕು ತುಂಬ ಕ್ಯೂಟ್ ಪ್ರಾಣಿ ಅದು ಅದೂ ಅಷ್ಟೇ ಒಂದು ಸಲ ನೀವು ಹಾಲಾಕ್ಬಿಟ್ ಅದನ್ನ ಚೆನ್ನಾಗಿ ಮುದ್ದು ಮಾಡಿದ್ರಿ ಅಂತಂದರೆ ನೀವು ಎಲ್ಲೇ ಹೋದ್ರೂ ನಿಮ್ಮ ಹತ್ರಾನೆ ಬರುತ್ತೆ ನಿಮ್ಮ ಜೊತೇನೆ ಮಲ್ಕೊಳ್ಳುತ್ತೆ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ತುಂಬ ಚೆನ್ನಾಗಿ ಓಡಾಡಿಕೊಂಡು ಖುಷಿ ಖುಷಿಯಾಗಿ ಇರ್ತವೆ ಇಷ್ಟೆ ತ್ಯಾಂಕ್ ಯು